ತುಮಕೂರಿನಲ್ಲಿ ಸರ್ಕಾರಿ ಕೆಲಸದಲ್ಲಿಯೂ ಸಹ ಕೆಲಸವನ್ನು ಮಾಡ್ತಾರೆ ಆಗೇ ಹಳ್ಳಿ ಕಡೆ ಬಂದಾಗ ಕೃಷಿ ವ್ಯಾಪಾರ ಇವು ಮುಖ್ಯವಾದ ಉದ್ಯೋಗದ ಮೂಲಗಳಾಗಿವೆ ನಮ್ಮ ಹಳ್ಳಿ ಕಡೆ ಅಡಿಕೆ ವ್ಯಾಪಾರವನ್ನು ನಾವು ನೋಡಬಹುದು ಹಳ್ಳಿ ಕಡೆಗಳಲ್ಲಿ ಸರ್ಕಾರಿ ಓ ನೌಕರರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಎಲ್ಲಿ ಹೋದರೂ ಅಷ್ಟೆ ಖಾಸಗಿ ನೌಕರರಿಗೆ ಆ ಒಂದು ಕೆಲಸ ಅವರಿಗೆ ಪರ್ಮ್ನೆಂಟಾಗಿರೋದಿಲ್ಲ ಅವರಿಗೆ ಯಾವಾಗ ಬೇಕಾದರೂ ಆ ಕೆಲಸ ಅಷ್ಟೊಂದು ಸೇಫಾಗಿ ಇರುವುದಿಲ್ಲ ಹಾಗಾಗಿ ಎಲ್ಲ ಸೈಡುಗಳಲ್ಲೂ ಕೂಡ ಸರ್ಕಾರಿ ನೌಕರಿಗೇ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಹಳ್ಳಿಗಳಲ್ಲಿ ಈಗ ನಿರುದ್ಯೋಗ ಹೆಚ್ಚಾಗಿದೆ ಓದಿರುವವರು ಅವರು ಓದಿಗೆ ತಕ್ಕಂತೆ ಕೆಲಸವನ್ನು ಹುಡುಕುತ್ತಾರೆ ಅವರಿಗೆ ಓದಿಗೆ ತಕ್ಕಂತೆ ಕೆಲಸ ಸಿಗದೆ ಇದ್ದಾಗ ಅವರು ಮನೆಯಲ್ಲೇ ಕುಳಿತುಕೊಂತಾರೆ ಹೀಗಾಗಿ ನಿರುದ್ಯೋಗಗಳ ಸಂಖ್ಯೆ ಹೆಚ್ಚಾಗಿದೆ